ನನ್ನ ಬಳಿ ಕೆಲವು ನನ್ನ ಹಳೆಯ ಭಾವಚಿತ್ರಗಳಿವೆ ಮತ್ತು ಹಳೆಯ ಸ್ನೇಹಿತರುಗಳಿರುವ ಫೋಟೋಗಳಿವೆ ಈ ಫೋಟೊಗಳು ಹೆಚ್ಚು ಭಾವನಾತ್ಮಕ ವ್ಯಕ್ತಿಗೆ ಒಳಗಾಗಿವೆ ಈಗಿನ ಫೋಟೋಗಳ ರೀತಿ ಜಿಡಿ ಡಿಜಿಟಲ್ ಇಲ್ಲದಿದ್ದರೂ ಹಲವಾರು ಭಾವನೆಗಳನ್ನು ಒಳಗೊಂಡಿವೆ ಮತ್ತು ಈ ಫೋಟೋಗಳನ್ನು ನೋಡಿದಾಗ ನನಗೆ ನಗು ಮುಖದಲ್ಲಿ ನಗು ಮೂಡುತ್ತದೆ ಏಕೆಂದರೆ ಆ ಚಿತ್ರಗಳ ಹಿಂದೆ ಹಲವಾರು ಮೆಮೊರಿಗಳು ಉಳಿದಿರುತ್ತವೆ ಮತ್ತು ಇದರಿಂದ ನಮಗೆ ಹಳೆ ದಿನಗಳನ್ನ ಕೂಡ ಚೆನ್ನಾಗಿ ನೆನಪಿಸುತ್ತಿದೆ ಮತ್ತು ಈ ಫೋಟೊಗಳು ಕ್ಕೆ ಒಂದು ರೀತಿ ಭಾವನಾತ್ಮಕವಾಗಿ ನನಗೆ ಸಂಬಂಧವನ್ನು ಕಲ್ಪಿಸಿವೆ